ನಾನು ಚಿತ್ರ ಬಿಡಿಸಿರೋದ್ರಲ್ಲಿ ಪ್ರತಿ ಒಂದ್ರಲ್ಲೂ ಕೂಡಾ ಅದು ಏ ಅದು ಯಾವುದೇ ಚಿತ್ರ ಆಗಿದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂಥರ ಮಹತ್ವ ಇರುತ್ತೆ ಅದರಲ್ಲಿ ಅಂದರೆ ನಾವು ಬೇರೆ ಮಾಮೂಲಿ ಖಾಲಿ ಚಿತ್ರ ಬೇರೆ ಬಿಡ್ಸಿರುವಂಥ ಚಿತ್ರ ನೋಡೋದಕ್ಕಿಂತಲೂ ಅದನ್ನು ನೋಡಿ ನಾವು ಬಿಡಿಸಿರೊ ಚಿತ್ರದಲ್ಲಿ ಅದರಲ್ಲಿರೋ ನಮಗೆ ಭಾವನೆಗಳೇ ಬೇರೆ ಅದಕ್ಕೆ ನಾವು ಎಷ್ಟೋ ಪ್ರೀತಿಗಳನ್ನು ತುಂಬಿ ಬಿಡ್ಸಿರ್ತೀವಿ ತುಂಬ ಇಷ್ಟದಿಂದ ಬಿಡ್ಸಿರ್ತೀವಿ ಆ ಚಿತ್ರಗಳಿಗೆ ಅದ್ರಲ್ಲಿರುವಂಥಾ ಪ್ರೀತಿಯೇ ಬೇರೆ ಅದ್ರೊಳಗೆ ಒಂಥರಾ ಅದ್ರಲ್ಲಿ ನೋಡಿದ್ರೆನೇ ಖುಷಿ ಆಗುತ್ತೆ ಮಾಮೂಲಿ ಚಿತ್ರನ ನೋಡೋದಕ್ಕಿಂತಲೂ ಫೋಟೋಗ್ರಫಿ ಎಲ್ಲ ನೋಡಿದ್ಕಿಂತಲೂ ನಾವು ಬಿಡ್ಸಿರುವಂಥ ಚಿತ್ರಗಳ ಮೇಲೆ ತುಂಬ ಏನೋ ಒಂಥರ ಅದರಲ್ಲಿರೊ ಆಕರ್ಷಣೆಯೇ ಬೇರೆ ಅಂತ ಅನಿಸುತ್ತೆ